ನಮಸ್ಕಾರ ನಾನು ರವಿ ಸಿಂಗು ಒಬ್ಬ ಉದ್ಯೋಗಿ ಆಗಿ ಒಬ್ಬ ಕಲಾವಿದನಾಗಿ ನಮ್ಮ ಪ್ರಯಾಣದ ಕೆಲವು ಉದ್ದೇಶಗಳು ನಾವು ಬಿಸನೆಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ಈ ಕಡೆ ಆ ಕಡೆ ಹೋಗಬೇಕಾಗುತ್ತೆ ಮತ್ತು ನಾವು ರಂಗ ಭೂಮಿ ಹೀಗಾಗಿ ಆ್ಯಕ್ಟಿಂಗು ಕಲಾವಿದರು ಜೊತೆಲಿ ಸುಟಿಂಗ್ ಪೋಯಿಂಟು ಚಿಕ್ಕಮಗಳೂರು ಸುತ್ತ ಮುತ್ತ ಎಲ್ಲೆಲ್ಲೊ ನಾವು ಹೋಗಬೇಕಾಗುತ್ತೆ ಚಿಕ್ಕಮಗಳೂರು ಕಡೂರು ಬೀರೂರು ಮೂಡಿಗೆರೆ ಬೇಲೂರು ಸಕಲೇಶಪುರ ಕೊಪ್ಪ ಶೃಂಗೇರಿ ತೀರ್ಥಳ್ಳಿ ಹೀಗಾಗಿ ಹಲ್ವಾರು ಕಡೆ ನಾವು ಹೋಗಿ ಸುಟಿಂಗು ನಾಟಕ ಆ ಉದ್ದೇಶಕ್ಕಾಗಿ ನಾವು ಪ್ರಯಾಣವ ಪ್ರಯಾಣದ ಮಾಡ್ತೀವಿ ಮತ್ತೆ ಅಲ್ಲಿ ಹಲ್ವಾರು ಥರದ್ದು ಜನಗಳು ಸಿಗ್ತಾರೆ ತುಂಬ ಅವ್ರ ಜೊತೇಲಿದ್ದು ಒಳ್ಳೆ ಖುಷಿ ಪಡ್ಕೊಳ್ತೀವಿ ಜೀವನದಲ್ಲಿ ಕಳೆ ಅನ್ನೋದು ಇದೆಯಲ್ಲ ಅದು ತುಂಬನೇ ಹೆಚ್ಚು ಮನಸ್ಸು ಮಾತ್ರ ಇಷ್ಟು ದುಡ್ಡು ಆದರೆ ಇಷ್ಟು ಪ್ರೊಪೆಟಿ ಆದರೂ ಸಹ ಅವನಿಗೆ ಕಲಾವಿದನಾಗಿ ಗುರ್ತಿಸೊಕ್ಕೆ ಆಗೊಲ್ಲ ಹಂಗಾಗಿ ಎಲ್ಲ ಜನ ಜನರು ಮಧ್ಯಲ್ಲಿ ನಾವು ಇರುವಾಗ ನಮ್ಮನ್ನ ಗುರುತಿಸೋದು ಒಂದೇ ಕಲಾವಿದಂತೆ ಆ ಕಳೆ ಇಂದೆ ನನ್ನನ್ನ ಗುರುತಿಸಿ ಕೊಟ್ಟಂಥ ಗುರುಗಳಿಗೆ ಸಹ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ ಹಂಗಾಗಿ ಅದರಲ್ಲಿ ತುಂಬನೇ ಗುರ್ತಿಸೊಂಥ ಕಲಾವಿದರು ಅವರು ಜೀವನ ಜೀವನದಲ್ಲಿ ಬದುಕಿರ್ತಾರೆ ಅವ್ರದ್ದು ಸಾವು ಇರೋಲ್ಲ ಸಾವಾದರೂ ಸ ಹ ಅವರು ಕಳೆ ಅವ್ರ ನೆನಪು ಎಲ್ಲ ಜೀವಂತವಾಗಿರುತ್ತೆ ಹೀಗಾಗಿ ನಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ ಧನ್ಯವಾದಗಳು